ನನ್ನ ಎರಡನೇ ಪ್ರೋಡಕ್ಟ್ ಅಂತ ಎರಡನೇ ವಸ್ತು ಬಂದುಬಿಟ್ಟು ವಾಕರು ಚಪ್ಪಲಿ ಅಂತ ಕರಿತೀವಿ ವಾಕರು ಚಪ್ಪಲಿ ಅಂತ ಬಂದಾಗ ಈ ವಾಕರು ಚಪ್ಪಲಿಯನ್ನು ತೆಗೆದುಕೊಂಡು ಯೂಸ್ ಮಾಡಿ ಮಾಡಿ ಪ್ರತಿ ತಿಂಗಳಿಗೊಮ್ಮೆ ವಾಕರು ಚಪ್ಪಲಿಯನ್ನು ತಗೋಬೇಕು ಪ್ರತಿ ಅದರ ಗುಣಮಟ್ಟ ಕಡಿಮೆ ಬಾಳಿಕೆ ಕಡಿಮೆ ಅದರ ಬೆಲೆ ಮಾತ್ರ ಕಡಿಮೆ ಅಷ್ಟೇ ಬಿಟ್ಟರೆ ಗುಣಮಟ್ಟ ಕ್ವಾಲಿಟಿ ಎಲ್ಲ ಕಡಿಮೆ ಡಿಸೈನೂ ತುಂಬ ಕಡಿಮೆ ಇರುತ್ತದೆ ಹಾಗಾಗಿ ಇದರ ಚಪ್ಪಲಿ ಕೊಡು ನಡೆದುಕೊಂಡು ಹೋಗುತ್ತಿದ್ದರೆ ಇದರ ಬೊರ್ಜೆ ಸಮೇತ ಕಾಲಿಗೆ ಸಿಡಿಯುತ್ತದೆ ಈ ಕಾಲಿಗೆ ಸಿಡಿಯುವುದರಿಂದ ಬೆನ್ನ ಹಿಂದೆ ಎಲ್ಲ ಬೊರ್ಜೆ ಆಗಿರುತ್ತದೆ ಇದು ಒಂದು ನೆಗೆಟೀವ್ ಎಕ್ಸ್ಪೀರಿಯನ್ಸು ಮತ್ತು ಇದರಿನ ಡಿಸೈನ್ ಸಮಾ ಡಿಸೈನ್ ಚೆನ್ನಾಗಿರೋದು ಸಿಗ್ಬೋದು ಇದರ ಕ್ವಾಲಿಟಿ ಕಡಿಮೆ ಗುಣಮಟ್ಟ ಕಡಿಮೆ ಇದರ ಡಿ ಚೆನ್ನಾಗಿರುವಂತಹ ಗುಣಮಟ್ಟದ ಬಾಳಿಕೆಯನ್ನು ಮಾಡಿರುವುದಿಲ್ಲ ಇದು ತುಂಬ ಕೆಳಮಟ್ಟದ ಗುಣಮಟ್ಟ ಆಗಿದ್ದು ಇದು ತುಂಬ ಕಡಿಮೆ ಉಪಯೋಗಿಸಲಾಗುತ್ತದೆ ಎರಡು ತಿಂಗಳು ಮೂರು ತಿಂಗ್ಳಿಗೊಮ್ಮೆ ಚಪ್ಪಲಿ ಕಿತ್ತೋಗ್ತವೆ ಆದ್ದರಿಂದ ಇದು ಕೂಡ ಒಂದು ನೆಗೆಟಿವ್ ಥಿಂಗ್ ಅಂತಾನೇ ಹೇಳ್ಬೌದು